ನಮ್ಮ ಜಿಲ್ಲೆಯಲ್ಲಿರುವುದು ಅಂತಂದರೆ ನಮ್ಮ ತಾಲೂಕಲ್ಲಿರೋ ದುರ್ಗಾದೇವಿ ದೇವಸ್ಥಾನ ಅದು ಒಂದು ಪ್ರಾಸ್ಥನ ಪ್ರಾರ್ಥನಾ ಸ್ಥಳಗಳಾಗಿದೆ ಅಂದರೆ ಹಬ್ಬ ಅಂದರೆ ಜಾತ್ರೆ ನಡೆಸ್ತಾರೆ ಪ್ರತಿ ವರ್ಷ ವರ್ಷನೂ ಜಾತ್ರೆ ನಡೆಸ್ತಾರೆ ಜಾತ್ರೆ ಎರಡು ದಿನ ನಡೆಯುತ್ತೆ ಆವಾಗ ನಾವು ಒಂದು ದಿನ ಅದು ತೇರು ತೇರು ಎಳೀತಾರೆ ಇನ್ನೊಂದು ದಿನ ಸಿಡಿ ಮಾಡ್ತಾರೆ ಸಿಡಿ ದಿನ ದೇವರು ಸುತ್ತೋದ್ ಇರ್ಬೇಕಾರೆ ನಾವು ದೇವರಿಗೆ ಭಕ್ತಾದಿಗಳೆಲ್ಲ ಬಾಳೆಹಣ್ ಎಸೀತಾರೆ ಆಮೇಲೆ ನಾವು ಮಡಿಲಕ್ಕಿ ಎಲ್ಲ ಅಮ್ಮನವ್ರಿಗೆ ಕೊಡಬೇಕಾಗುತ್ತೆ ಎಲ್ಲ ಮನೆಯಿಂದಾನೂ ಅಮ್ಮನವ್ರ್ಗೆ ಮಡಿಲಕ್ಕಿ ಕೊಡ್ತೀವಿ ಆ ಜಾತ್ರೆ ಮಹೋತ್ಸವ ತುಂಬ ಜೋರಾಗಿ ನಡೆಯುತ್ತದೆ ಆದರೆ ಇಡೀ ಊರಿಗೆ ಊರೇ ನಮ್ಮ ತಾಲೂಕು ಸುತ್ತಮುತ್ತ ಎಲ್ಲ ಎಲ್ಲ ಊರು ಅಲ್ಲಿ ಇರುತ್ತವೆ